ಹಲೋ ಹಲೋ ಹಾಂ ನಾನು ಸೊಲ್ಪ ನಂಗೆ ಆರಾಮ ಇಲ್ಲ ರೀ ನಂಗೆ ಸೊಪ್ಪ ನಂಗೆ ಅರಾಮಿಲ್ಲ ಏನಂದರೆ ಸೊಲ್ಪ ಮ್ಯಾಲಿಂದ ಮ್ಯಾಲೆ ಸ್ವಲ್ಪ ನೆನ್ಪು ಎಲ್ಲ ಕಮ್ಮಿ ಆಗ್ಲಿಕತ್ತದೆ ರೀ ಮರುವು ಆದಂಗೆ ಆಗ್ಲಿಕತದೆ ರೀ ನಂಗೆ ಈಗ ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗ್ಳು ಆತು ರೀ ಒಟ್ಟು ಎಲ್ಲಿ ತೋರಿಸ್ಬೇಕು ಅಂತೇನು ನನಗೂ ಗೊತ್ತಾಗ್ವಲ್ತು ರೀ ಎಲ್ಲಿ ಯಾವ ದವಖಾನಿಗಂತ ಯಾವ ದವಖಾನಿಗಂತ ಹಿಂಗಾದ್ರೆ ಹೆಂಗೆ ಅಂತ ತೋರಿಸ್ಬೇಕು ರೀ ಬರಿ ನೆನಪಾಗೆ ಉಳಿಯುವಲ್ತು ರೀ ಮನ್ ಬರೇ ಮಾನಸಿಕ ಆದಂಗೆ ಆಗೇದಿ ರೀ ಹ್ಞೂ ರೀ ಹೌ ಹ್ಞೂ ನಾ ಒಂದು ಎರಡು ಮೂರು ದಿನ ಬಿಟ್ಟು ಬಂದರೆ ನಡಿತದೆ ರೀ ಹ್ಞೂ ರೀ ನಾವು ಎರಡು ಮೂರು ದಿನ ಬಿಟ್ಟು ಅಪಾಟ್ಮೆಂಟ್ ತಗೋತೇವಲ್ರಿ ಹ್ಞೂ ಬರ್ತೀವಿ ರೀ ಹ್ಞೂ ಹೌದು ನಿಮ್ಮದು ಎಲ್ಲ ಎಲ್ಲ ಚಲೋ ಅದು ಅಲ್ರಿ ಚಲೋಗ ರೀ

ಹಾಂ ರೀ ಬಂದು ಹೋಗ್ತೇವೆ ತಗೋರಿ